ನಮಸ್ಕಾರ ಹಾಂ ಹಾಂ ನನ್ಗೆ ಒಂದು ಮೊಬೈಲ್ ಬೇಕಾಗಿತ್ತು ರೀ ಹೊಸತು ಈಗ ಲೇಟೆಸ್ಟ್ ಮಾಡಲ್ ಯಾವ್ದು ಬಂದದೆ ಹೇಳ್ತಿರೇನು ಅದ್ರಾಗೆ ಅದ್ರಾಗೆ ಫಸ್ಟ್ ನೋಡಿರಿ ಮೊಬೈಲ್ ಕಾಲ್ಸ್ ಕರೆಕ್ಟ್ ಕೇಳ್ಬೇಕು ನಮಗೆ ಕ್ಲಾರಿಟಿ ಕರೆಕ್ಟ್ ಇರಬೇಕು ಕೇಳ್ಸೋದು ಆಮೇಲೆ ನಾವೆಲ್ಲಾರೂ ಸೆಲ್ಫಿ ಗಿಲ್ಫಿ ಫೋಟೋ ತೆಕ್ಕೊಂಡ್ರೆ ಕರೆಕ್ಟ್ ಬರ್ಬೇಕು ನೋಡಿರಿ ಕ್ಲಾರಿಟಿ ಭಾಳ ಚೊಲೋ ಇರ್ಬೇಕು ವಾಯ್ಸ್ ಎಲ್ಲ ಸೌಂಡ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಅಲ್ಲ ಮತ್ತೆ ಮತ್ತೆ ಯಾವಾಗ ಬರ್ತವೆ ವಿವೋ ಬಿಟ್ಟು ಮತ್ತೆ ಯಾವ್ದಿದೆ

ಹಾಂ ಹಾಂ ಆದ್ರೆ ಇದು ಇದು ಆ್ಯಪಲ್ ರೇಟ್ ಎಷ್ಟು ಬರ್ತದ್ ನೋಡಿರಿ ಅದ್ರ ರೇಟ್ ಭಾಳ ಆಗ್ತದಲ್ವ ತೊಗೋಬೇಕಂತ ಭಾಳ ಆಸೆ ಇದೆ ಹೌದು ರೇಟು ಸ್ವಲ್ಪ ಜಾಸ್ತಿ ಅನ್ನಿಸ್ಲಿಕ್ಕತ್ತದ

ನಮ್ಗೆ ಈಗ ಹಾಂ

ಹೌದಾ ಹೌದೇನು ರೀ ಅಂದ್ರೆ ಮನೇಗ್ ಒಂದು ಮಾತು ಕೇಳ್ಬೇಕಾಗಿದೆ ಯಾಕಂದ್ರೆ ನಮ್ಮ ಮನೆಯೋರು ಏನಂದ್ರೆ ಸ್ಯಾಮ್ಸಂಗ್ ತೊಗೊಳ್ತಿ ಏನಾರೂ ವಿಚಾರ ಮಾಡು ಅಂತ ಅಂದಿದ್ರು ಇವಾಗ ಭಾಳ ಕಂಪ್ನಿ ಆಗ್ಯಾವಲ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಲಿಕ್ಕತ್ತಿದೆ ಒಂದು ನೋಡೋಣ ಈಗ ಹೇಳಿರಿ ಹೇಳಿ ಹ್ಞೂ ಹ್ಞೂ ಹ್ಞೂ

ರ್ ರೇಟ್ ಎಷ್ಟು ಹೇಳ್ದಿರಿ ನೀವು ಈಗ ವಿವೋ ಅಂದ್ರಲ ರೇಟ್ ಎಷ್ಟು ಬರಿ ಎಷ್ಟು ಐತೆ ಹೇಳಿರಿ ಅದ್ರದ್ದು ಹೌದಾ ಅಂದ್ರೆ ಮೊದ್ಲಿನ್ಕಿಂತ ಕಂಪೇರ್ ಮಾಡ್ರೆ ಈಗ ಇದೇ ಚೊಲೋ ಅಂತಿರೇನು ಅಲ್ಲ ನಂದ್ರಾ ಮೊದ್ಲು ನಂದು ಸ್ಯಾಮ್ಸಂಗ್ ಇತ್ತು ಅದು ಫೀಚರ್ಸ್ ಅದು ಚೊಲೋ ಇತ್ತು ಬಟ್ ಮೊದ್ಲು ಯೂಸ್ ಮಾಡಿದ್ನಲ ಅದಕ್ಕೆ ಬೇರೆ ತೊಗೊಬೇಕಂತ ವಿಚಾರ್ನಾಗ ನಾನು ಬೇರೇದ್ ತೊಗೊಳ್ಳೇನೋ ಅಂತ ವಿಚಾರ ಮಾಡೋಕ್ಕತ್ತೀನಿ

ಆಯ್ತ್ ಆಯ್ತು ಆಯ್ತು ರೀ ಯ ಅಂದ್ರೆ